ಹಲೋ ಅರುಣ್ ಅವರ ಮಾತಾಡ್ತಿರೋದು ಸರ್ ನಾವು ಇದಕ್ಕಿಂತ ಮುಂಚೆ ಕ್ಯಾಬ್ ಬುಕ್ ಮಾಡಿದ್ವಲ್ಲ ಅವರು ಸರ್ ನಾವು ಕ್ಯಾಬ್ ಬುಕ್ ಮಾಡಿ ಅರ್ಧ ಗಂಟೆ ಆಗ್ತಾ ಬರ್ತಿದೆ ಆದರೂ ನೀವು ಇನ್ನೂ ತಲುಪ್ತಿಲ್ಲ ಹೀಗೆ ತಡ ಆಗ್ತಾಹೋದ್ರೆ ನಮಗೆ ತುಂಬ ಸಮಸ್ಯೆ ಉಂಟಾಗುತ್ತೆ ಸರ್ ಯಾಕೆಂದ್ರೆ ನಾವು ಮನೆಗೆ ಹೊಗೋಕ್ಕೋ ಇಲ್ಲ ಶಾಪಿಂಗ್ಗೆ ಹೊಗೋಕ್ಕೋ ಅಂತ ಕ್ಯಾಬ್ನ ಬುಕ್ ಮಾಡಿಲ್ಲ ನನಗೆ ಇವತ್ತು ಒಂದು ಕಂಪನಿಯಲ್ಲಿ ಸಂದರ್ಶನ ಇದೆ ನಾನು ಆ ಸಂದರ್ಶನಕ್ಕೆ ನಾನು ಆ ಸಂದರ್ಶನವನ್ನು ತಲುಪ್ಲಿಲ್ಲ ಅಂದರೆ ಮತ್ತೆ ನನಗೆ ಕೆಲಸ ಕಾರ್ಯಕ್ಕೆ ತುಂಬನೇ ಸಮಸ್ಯೆ ಆಗುತ್ತೆ ಹಾನ್ ನಿಮಗೆ ಗೊತ್ತಿದೆ ಅನ್ಸುತ್ತೆ ಈಗಿನ ಕಾಲದಲ್ಲಿ ಕೆಲಸ ಕಾರ್ಯ ಅನ್ನೋದರಲ್ಲಿ ಏಷ್ಟು ನಾವು ಜವಾಬ್ದಾರಿಯಿಂದ ಇರಬೇಕು ಅಂತ ನಾವು ಸ್ವಲ್ಪ ಬೇಜವಾಬ್ದಾರಿ ತೋರಿಸಿದ್ರೂನು ಮತ್ತೆ ಕೆಲಸನ ನಾವು ಕಳ್ಕೊಳ್ಳೋ ಅಂತ ಸನ್ನಿವೇಷ ಉಂಟಾಗುತ್ತೆ ಆದ್ರಿಂದ ಆದಷ್ಟು ಬೇಗ ಬರೋಕ್ಕೆ ಪ್ರಯತ್ನಿಸ್ತೀರಾ ಸರ್ ಸರ್ ಇನ್ನೂ ಅರ್ಧ ಗಂಟೆ ಆಗುತ್ತೆ ಅಂದರೆ ಮತ್ತೆ ನನಗೆ ಸಂದರ್ಶನಕ್ಕೆ ತುಂಬ ಸಮಸ್ಯೆ ಉಂಟಾಗುತ್ತೆ ಟ್ರಾಫಿಕ್ ಅಂತ ಕಾರಣ ಹೇಳಬೇಡಿ ಸರ್ ಯಾಕೆಂದ್ರೆ ನೀವು ನೀವು ಟ್ರಾಫಿಕ್ ಅಂತ ನಾನು ಇಲ್ಲಿ ತಡ ಮಾಡಿದರೆ ಮತ್ತೆ ನಾನು ಅಲ್ಲಿ ಕೆಲಸನ ಕಳ್ಕೊಳ್ಳೋ ಅಂತ ಸನ್ನಿವೇಶ ಉಂಟಾಗುತ್ತೆ ಆದ್ರಿಂದ ನೋಡಿ ಸರ್ ಆದಷ್ಟು ಬೇಗ ಇನ್ನೊಂದು ಹತ್ತು ನಿಮಿಷದಲ್ಲಿ ನೀವು ಇಲ್ಲಿಗೆ ಬರೋಕ್ಕೆ ಪ್ರಯತ್ನಿಸಿದ್ರೆ ನಾವು ಇಲ್ಲೇ ಕಾಯುತ್ತೇವೆ ಇಲ್ಲಾಂದ್ರೆ ನಾವು ಬೇರೆ ಒಂದು ಕ್ಯಾಬ್ನ ಮಾಡ್ಕೋಬೇಕಾಗುತ್ತದೆ ಯಾಕೆಂದ್ರೆ ಮತ್ತೆ ಇನ್ನೊಂದು ಕ್ಯಾಬ್ನ ಬುಕ್ ಮಾಡಿ ಮತ್ತೆ ಅದಕ್ಕೋಸ್ಕರ ಇನ್ನೊಂದು ಅರ್ಧ ಗಂಟೆ ಅರ್ಧ ಗಂಟೆ ಕಾಯ್ದು ಮತ್ತೆ ನಾನು ಸಂದರ್ಶನಕ್ಕೆ ಮತ್ತೆ ತಡ ಆಗೋದು ಬೇಡ ಆದಷ್ಟು ನೀವೇ ಪ್ರಯತ್ನಿಸಿ ಒಂದು ಹತ್ತು ನಿಮಿಷದಲ್ಲಿ ನೀವು ಬರೋದಾದ್ರೆ ಈ ಒಂದು ನಿಮ್ಮ ಕ್ಯಾಬ್ನ ನಾವು ರದ್ದು ಮಾಡಲ್ಲ ಇಲ್ಲವಾದ ಕಾ ಕಾರಣ ಇಲ್ಲವಾದ ಪಕ್ಷದಲ್ಲಿ ನಾವು ಈ ಒಂದು ನಿಮ್ಮ ಕ್ಯಾಬ್ನ ರದ್ದು ಮಾಡಬೇಕಾಗುತ್ತದೆ ಹಾನ್ ಓಕೆ ಹೌದಾ ಸರ್ ಇನ್ನೂ ಅರ್ಧ ಗಂಟೆ ಅಂದರೆ ಆಗಲ್ಲ ಬಿಡಿ ಸರ್ ಮತ್ತೆ ನಾನು ಕೆಲಸ ಕಾರ್ಯಕ್ಕೆ ತುಂಬನೇ ಸಮಸ್ಯೆ ಉಂಟಾಗುತ್ತೆ ಆದ್ದರಿಂದ ನಾನು ಈ ಒಂದು ಕ್ಯಾಬ್ನ ನಿಮ್ಮ ಒಂದು ಕ್ಯಾಬ್ನ ರದ್ದು ಮಾಡಕ್ಕೆ ಇಚ್ಛಿಸುತ್ತೇನೆ ಸರ್ ನಾನು ಈ ಒಂದು ಕ್ಯಾಬ್ನ ರದ್ದು ಮಾಡುತ್ತಿದ್ದೇನೆ ಧನ್ಯವಾದಗಳು